ಕರ್ನಾಟಕದಲ್ಲಿ ಪ್ರವಾಸಿಗರು ನಮ್ಮ ಕರ್ನಾಟಕಕ್ಕೆ ಬಂದರೆ ಪ್ರಮುಖವಾಗಿಲ್ಲಿ ಒಂದು ನೂರು ಐವತ್ತರಿಂದ ಒಂದು ನೂರು ಸ್ಥಳಗಳು ಪ್ರಮುಖವಾಗಿದ್ದಾವೆ ಇಲ್ಲಿ ಹಾಗೆ ಕಾಣಬಹುದು ಅದರಲ್ಲಿ ನನಗೆ ಗೊತ್ತಿರುವಂತಹ ಸ್ಥಳಗಳ ಬಗ್ಗೆ ಸ್ವಲ್ಪ ಮಾಹಿತಿನ ಹೇಳ್ತೀನಿ ಫಸ್ಟ್ನೆಯದಾಗಿ ಕೂರ್ಗ್ ಕರ್ನಾಟಕದಲ್ಲಿ ಭವ್ಯವಾದ ಪರ್ವತಗಳ ನಡುವಿನ ಮೇಜಿನ ಭೂಪ್ರದೇಶವಾಗಿರತ್ತೆ ಇದು ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಜನಪ್ರಿಯವಾಗಿ ಕಾಫಿ ಬೆಳೆ ಅಂತೀವಲ್ಲ ಅದನ್ನು ಬೆಳೆಯೋದ್ರಿಂದ ಇದನ್ನು ಗಿರಿಧಾಮ ಅಂತ ಕರೀತಾರೆ ಸುಂದರವಾದ ಹಸಿರು ಬೆಟ್ಟಗಳು ಮತ್ತು ಅವುಗಳ ಮೂಲಕ ಹರಿಯುವ ತೊರೆಗಳು ನದಿಗಳು ಅಂಥವೆಲ್ಲ ಅಲ್ಲಿ ಜನಪ್ರಿಯವಾಗಿ ಜನರು ಅತಿ ಹೆಚ್ಚಾಗಿ ಅಲ್ಲಿ ಕಾಣ್ತಾರೆ ಸಹಜವಾಗಿ ಅಲ್ಲಿ ಕಾಣೋವಂಥದ್ದು ಆ ತಾಣ ಪ್ರಸಿದ್ಧವಾಗಿದೆ ಅಲ್ಲಿ ಎರಡನೆಯದು ಬಾದಾಮಿ ಇದು ಮರಳುಗಾಡು ಪ್ರದೇಶವಾಗಿದೆ ಅಂತ ಹೇಳ್ಬೋದು ಹಿಂದೆ ವಾತಾಪಿ ಎಂದು ಇದನ್ನು ಕರೀತಾಯಿದ್ರು ಸುಂದರವಾಗಿ ರಚಿಸಲ್ಪಟ್ಟಿದೆ ಮತ್ತು ಮರಳುಗಾಡು ಮರಳುಗಾಡಿಂದ ರಚಿಸಲ್ಪಟ್ಟ ಗುಹೆಗಳಾಗಿರ್ಬೋದು ದೇವಾಲಯಗಳು ಮತ್ತು ಕೋಟೆಗಳು ವಿಗ್ರಹಗಳು ಸುಂದರವಾಗಿರತಕ್ಕಂಥ ಕೆತ್ತನೆಗಳು ಇವು ಪುರಾತನ ಕಾಲದಿಂದ ಎಲ್ಲ ಚಿತ್ರಗಳನ್ನು ಮರು ಮರು ನೆನಪನ್ನ ಮಾಡ್ಕೊಳ್ತೀವಿ ಅವನ್ನೆಲ್ಲ ನೋಡ್ತಾ ಇದ್ದರೆ ನೆನಪು ಬರುತ್ತೆ ಪುನರಾವರ್ತನೆ ಮಾಡ್ಕೊಳ್ಬೋದು ಮತ್ತೆ ಕರ್ನಾಟಕದಲ್ಲಿ ಎಲ್ಲರೂ ಸಹಜವಾಗಿ ಕೇಳೋದಂದ್ರೆ ಮೈಸೂರು ಮೈಸೂರನ್ನು ಅರಮನೆಗಳ ರಾಜ್ಯ ಅಂತಲೂ ಹೀಗೆ ಎಲ್ಲರೂ ಕರೀತಾರಲ್ವ ಸಹಜವಾಗಿ ಪ್ರಸಿದ್ಧವಾಗಿ ಮೈಸೂರು ಇದನ್ನು ಪ್ರಸ್ತುತವಾಗಿ ಪ್ರಾಚೀನ ಆಳ್ವಿಕೆ ಪ್ರಾಚೀನ ಕಾಲದಲ್ಲಿ ಆಳ್ವಿಕೆ ಮಾಡ್ತಿದ್ದಂತಹ ರಾಜರುಗಳಿಗೆ ಸಂಬಂಧಿಸ್ತೈತೆ ದೇಶದ ಪ್ರಮುಖ ಸ್ಥಳಗಳಲ್ಲೂ ಸಹ ನಮ್ಮ ದೇಶದಲ್ಲಿ ಯಾವ್ಯಾವ ಪ್ರಮುಖ ಸ್ಥಳಗಳಿದ್ದಾವಲ್ವಾ ಅದರಲ್ಲಿ ಪ್ರಮುಖವಾಗಿ ಮೈಸೂರು ಒಂದು ರಾಜ್ಯ ಇದು ರಾಜರ ಪರಂಪರೆ ಇತಿಹಾಸ ಆವಾಗಿನ ಕಾಲದ ರಾಜ್ರುಗಳು ಆಳ್ವಿಕೆ ಮಾಡಿರುವಂತಹ ರಾಜ್ಯವಾಗಿದೆ ಇಲ್ಲಿ ಹೆಚ್ವಾಗಿ ವಾಸ್ತುಶಿಲ್ಪ ಆಗಿನ ವಾಸ್ತುಶಿಲ್ಪ ಸಂಸ್ಕೃತಿ ಬಗ್ಗೆ ಹಾಗೆಲ್ಲ ಪ್ರಸಿದ್ಧ ಮತ್ತೆ ಉಡುಪುಗಳು ಅವರಿಗೆ ಥರ ಅವರಿಗೆ ಬೇಕಾದಂತಹ ಉಡುಪುಗಳ ಬಗ್ಗೆ ಅದೇ ರೇಷ್ಮೆ ಸೀರೆಗಳು ಪಂಚೆಗಳು ಹೀಗೆ ಹೆಚ್ಚಾಗಿ ಅಲ್ಲಿ ದೊರೆಯತಕ್ಕಂಥದ್ದು ಆಮೇಲೆ ಹಂಪಿ ಇದನ್ನು ಅವಶೇಷ ಹಂಪಿ ಅನ್ನೋ ಊರನ್ನ ಇದನ್ನ ಅವಶೇಷಗಳ ನಗರ ಎಂದು ಪ್ರಸಿದ್ಧವಾಗಿರುವಂಥದ್ದಿದು ಊರು ಇದು ವಿಶ್ವ ಪರಂಪರೆಯ ತಾಣ ಇದು ವಿಶ್ವದಲ್ಲಿ ಪರಂಪರೆ ಗೌರವಯುತವಾದಂಥ ಒಂದು ಪ್ರದೇಶ ಇದು ಪ್ರವಾಸಿಗಳಿಗೆ ಐತಿಹಾಸಿಕ ಆನಂದವಾಗಿ ಹಂಪಿ ವಿಶೇಷವಾಗಿ ಸುತ್ತಲೂ ಕೂಡ ಐನೂರು ಪುರಾ ಪುರಾತನ ಸ್ಮಾರಕಗಳು ಅಂತಾರಲ್ವಾ ಅಂದರೆ ಹಿಂದಿನ ಕಾಲದಲ್ಲಿ ಸ್ಮಾರಕಗಳು ನೆ ಶಸ್ತ್ರ ಶಸ್ತ್ರಗಳು ಹಾಗೆ ಆಯುಧಗಳು ಅವೆಲ್ಲ ಸುಂದರವಾಗಿ ಕಾಣಬಹುದು ಮತ್ತು ಹಳೇ ಕಾಲದ ದೇವಸ್ಥಾನಗಳಿರ್ತಾವಲ್ವಾ ಹಳೇ ಕಾಲದ ದೇವಸ್ಥಾನ ಅಂದರೆ ಅದೆ ಕೆತ್ತನೆಗಳಿಂದ ಕೂಡಿರತಕ್ಕಂತಹದ್ದು ಮತ್ತು ಗ್ರಂಥಗಳು ಆ ಥರ ಎಲ್ಲ ನೋಡ್ಬೋದು ಅಲ್ಲಿ ಪ್ರಸಿದ್ಧವಾಗಿ ಅಲ್ಲೂ ಕಾಫಿ ಜಾಸ್ತಿಯೇ ಬೆಳಿತಾರೆ ಆ ಸೈಡೆಲ್ಲ ಮತ್ತೆ ಉಡುಪಿ ಉಡುಪಿಗೋದ್ರೆ ಇದು ಕರ್ನಾಟಕದ ಕರಾವಳಿ ಪಟ್ಟಣ ಎಂದು ಹೆಸರುವಾಸಿಯಾಗಿರತಕ್ಕಂತಹದ್ದು ಇಲ್ಲಿ ಸುಂದರವಾಗಿ ಕೆತ್ತಿದ ಪುರಾತನ ದೇವಾಲಯಗಳು ಉಡುಪಿಯಲ್ಲೂ ಅಷ್ಟೇ ಪುರಾತನ ದೇವಾಲಯಗಳನ್ನು ನಾವು ಕಾಣ್ತೀವಿ ಮತ್ತು ವಿಶ್ರಾಂತ ಕಡಲ ತೀರಗಳು ಕಡಲ ತೀರಗಳು ಕಾಡುಗಳನ್ನು ಹೆಚ್ಚಾಗಿ ಇಲ್ಲಿ ನೋಡ್ಬೋದು ಎತ್ತರವಾದಂಥ ಬೆಟ್ಟಗಳು ಹಾಗೆ ನೋಡ್ಬೋದು ಇಲ್ಲಿ ಪ್ರಸಿದ್ಧವಾಗಿ ಹೊರಗಡೆಯಿಂದ ಪ್ರವಾಸಿಗರು ಬರ್ತಾರಲ್ವಾ ಆವಾಗ ಜಾಸ್ತಿ ವಸ್ತುಗಳನ್ನು ತೊಗೊಳ್ಳುವಂತಹದ್ದು ಕೃಷ್ಣನ ತೊಟ್ಟಿಲು ಅಂತಾರೆ ಅಲ್ಲಿ ಫೇಮಸ್ ಅದು ಆ ಕೃಷ್ಣನ ಪ್ರತಿಭೆ ಮತ್ತು ತೊಟ್ಟಿಲನ್ನು ತೊಗೊಂಡೋಗೋದು ಜಾಸ್ತಿ ಮತ್ತು ಅಲ್ಲಿನ ಫುಡ್ ಆಹಾರನ ಅಲ್ಲಿ ಖರ್ಜೂರ ಅಂತಾರಲ್ವ ಖರ್ಜೂರ ಜಾಸ್ತಿ ತೊಗೊಳ್ತಾರಲ್ಲಿ ರೆಡ್ ಕಲ್ಲರ್ ಕೆಂಪು ಕಲ್ಲರ್ ಖರ್ಜೂರ ಬರುತ್ತೆ ಅದನ್ನು ಜಾಸ್ತಿ ತೊಗೊಳ್ತಾರೆ ಮತ್ತೆ ಇಲ್ಲೇ ಹತ್ತಿರದಲ್ಲಾದ್ರೆ ಚಿಕ್ಕಮಗಳೂರು ಕರ್ನಾಟಕದ ಕಾಫಿನಾಡು ಎಂದು ಇದು ಚಿಕ್ಕಮಗಳೂರು ಪ್ರಸಿದ್ಧವಾಗಿರುವಂತಹದ್ದು ಜನಪ್ರಿಯವಾಗಿ ಜನ ಚಿಕ್ಕಮಗಳೂರು ಮಗಳೂರಿನ ಮುಳ್ಳಯ್ಯನಗಿರಿ ಎಂದು ಶ್ರೇಣಿಯ ತಪ್ಪಲೆ ಮುಳ್ಳಯ್ಯನಗಿರಿ ಶ್ರೇಣಿ ತಪ್ಪಲಿನಲ್ಲಿರುವಂತಹದ್ದು ಇದಕ್ಕೆ ಮುಳ್ಳಯ್ಯನಗಿರಿ ಅಂತಲೂ ಕರೀತಾರೆ ಇದನ್ನು ಕರ್ನಾಟಕದ ಅತ್ಯಂತ ಸುಂದರವಾದ ಗಿರಿಧಾಮಗಳಲ್ಲಿ ಇದೂ ಸಹ ಒಂದಾ ಒಂದು ಪ್ರದೇಶ ಇದು ಸುಂದರವಾಗಿರತಕ್ಕಂಥ ಒಂದು ಪ್ರದೇಶ ಇದಾಗಿದೆ ಮುಳ್ಳಯ್ಯನಗಿರಿ ನೋಡುವಂಥ ದೃಶ್ಯಗಳಲ್ಲಿ ತುಂಬಾನೇ ಇದ್ದಾವೆ ಅಲ್ಲಿಗೆ ಹೋಗಿ ಒಂದು ಡೇ ಪಿಕ್ನಿಕ್ ಅಂತಾರಲ್ವ ಹೊರ ಪ್ರವಾಸ ಹೋಗಿ ಬರೋದ್ರಿಂದ ಒಂದು ಸ್ವಲ್ಪ ಮನಃಶಾಂತಿ ಅನ್ನೋದು ಸಿಗುತ್ತೆ ಅಲ್ಲಿ ಹೋದರೆ ಅಷ್ಟು ಚೆನ್ನಾಗಿದೆ ಇದು ಪ್ರದೇಶ ಮತ್ತೆ ಮುರುಡೇಶ್ವರ ಇದು ಕಾಮನಾಗಿ ಎಲ್ಲರೂ ಸಹಜವಾಗಿ ಎಲ್ಲರೂ ಕೇಳಿರ್ತಾನೆ ಇದು ಮುಳ್ಳಯ್ ಮುರುಡೇಶ್ವರಾನ ಮುರುಡೇಶ್ವರ ವಿಶ್ವದಲ್ಲೇ ಎರಡನೆಯ ಅತಿ ಎತ್ತರವಾದ ಶಿವನ ಪ್ರತಿಭೆ ಇದೆ ಅಲ್ಲ ಅದು ಇಡೀ ನಮ್ಮ ವಿಶ್ವದಲ್ಲೇ ಅತಿ ಎರಡನೆಯ ಸ್ಥಾನದಲ್ಲಿರುವಂತಹ ಶಿವನ ಪ್ರತಿಭೆ ಇಲ್ಲಿ ನೆಲೆಸಿರುವಂತಹದ್ದು ವಿಗ್ರಹ ಇದು ಸುಮಾರು ನೂರ ಇಪ್ಪತ್ತ್ಮೂರು ಅಡಿ ನೂರ ಇಪ್ಪತ್ತ್ಮೂರು ಅಡಿ ಪ್ರತಿಮೆ ಒಂದು ಎತ್ತರವನ್ನು ಹೊಂದಿರುವಂತಹ ಮೂರ್ತಿ ಮತ್ತೆ ಮುಳ್ಳಯ್ಯನಗಿರಿಯಲ್ಲಿ ಇದು ಅದರ ಸುತ್ತಲೂ ಕೂಡ ಮೂರು ದಿಕ್ಕಲ್ಲೂ ಕೂಡ ಮಿನುಗುವಂತಹ ಸರೋವರ ಅರಬ್ಬೀ ಸಮುದ್ರ ಮತ್ತು ಭವ್ಯವಾಗಿರುವಂತಹ ಪಶ್ಚಿಮ ಘಟ್ಟಗಳು ದೊಡ್ಡ ದೊಡ್ಡ ಬೆಟ್ಟಗಳು ಮತ್ತು ಸರೋವರ ಇಂತಹ ದೊಡ್ಡ ಅರಬ್ಬೀ ಸಮುದ್ರ ಕಾಣವಂತಹದ್ದು ಇದು ತುಂಬಾನೇ ಚೆನ್ನಾಗಿದೆ ನಾವು ಟೂರ್ ಹೋದಾಗ ಹೋಗಿದ್ವಿ ನೋಡಿದ್ವಿ ತುಂಬಾನೇ ಚೆನ್ನಾಗಿದೆ ಆ ಪ್ಲೇಸಸೆಲ್ಲ ಎಲ್ಲರೂ ಹೊರಗಿನವರು ಜಾಸ್ತಿ ಆಫ್ರಿಕನ್ಸ್ ಅಲ್ಲೆಲ್ಲ ಬಂದು ಅಲ್ಲೇ ಮುರುಡೇಶ್ವರದಲ್ಲೇ ಬೀಚಿದೆಯಲ್ಲ ಅಲ್ಲಿ ಜಾಸ್ತಿ ಇರುವಂತಹದ್ದು ಅಲ್ಲಿ ಜಾಸ್ತಿ ಪರ್ಚೇಸ್ ಮಾಡುವುದಂದ್ರೆ ಮೆಕ್ಕೆ ಜೋಳ ಮೆಕ್ಕೆ ಜೋಳ ಪರ್ಚೇಸ್ ಆಗತ್ತೆ ಆಮೇಲೆ ರುದ್ರಾಕ್ಷಿ ಮಣಿ ಅಂತಾರೆ ಅಲ್ವಾ ನಮ್ಮ ಕಡೆಯೆಲ್ಲ ಸಂಸ್ಕೃತಿಗೆ ಅದನ್ನೆಲ್ಲ ಬಳಸ್ತೀವಿ ಅದನ್ನು ಬಳ್ಕ್ ಜಾಸ್ತಿ ಏನು ತೊಗೊಳುವಂತಹ ವಸ್ತು ಉಂಗುರ ಆಗಿರ್ಬೋದು ರುದ್ರಾಕ್ಷಿ ಮಣಿ ಸರಗಳು ಹೀಗೆ ಪೂಜೆಗೆ ಬಳಸುವಂತಹ ದಾರಗಳು ಹೀಗೆ ಸಂಸ್ಕೃತಿಯಕ್ಕೆ ಸ್ವಲ್ಪ ಸಾಂಸ್ಕೃತಿಕವಾಗಿ ತೊಗೊಳೊವಂತಹ ವಸ್ತುಗಳು ಇವಾಗಿವೆ ಆದರೆ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ನಮ್ಮ ಬೆಂಗಳೂರು ಬೆಂಗಳೂರನ್ನು ಗಾರ್ಡನ್ ಸಿಟಿ ಅಂತ ಭಾರತದ ಸಿಲಿಕಾನ್ ಸಿಟಿ ಎಂದು ಪರಿವರ್ತನೆ ಮಾಡಿರುವಂತಹ ಹೆಸರು ಪ್ರಸಿದ್ಧವಾಗಿರುವಂಥದ್ದು ಇದು ಭಾರತದ ಮೂರನೆಯ ಅತಿ ದೊಡ್ಡದಾಗಿರುತ್ತೆ ಭಾರತದಲ್ಲಿ ಭಾರತದ ಮೂರನೆಯ ಅತಿ ದೊಡ್ಡ ಸಿಟಿ ಈ ಬೆಂಗಳೂರು ಅನ್ನೋದು ಇಲ್ಲಿ ಸುಂದರವಾದ ಉದ್ಯಾನವನಗಳು ಮತ್ತು ಸ್ಟೇಡಿಯಮ್ಸ್ಗಳು ಎಲ್ಲ ತರಹದ ಎಲ್ಲ ಥರ ಏನಂತ ಒಂದು ವಸ್ತು ಸಿಗಲ್ಲ ಅನ್ನಂಗಿಲ್ಲ ಈ ಥರ ಎಲ್ಲ ವಸ್ತು ವಸ್ತು ಪರ್ಚೇಸ್ ಮಾಡುವಂಥ ಎಲ್ಲ ಪ್ರತಿಯೊಂದು ವಸ್ತುಗಳು ಸಹ ಈ ಬೆಂಗಳೂರಿನಲ್ಲಿ ಸಿಗುತ್ತೆ ಮತ್ತು ಸರೋವರಗಳು ಬೇಕಾಗಿರುವಂತೆ ಎಲ್ಲ ಥರದ ವಸ್ತು ದೊರೆಯುವಂಥ ನಗರ ಇದಾಗಿರತ್ತೆ ಬೆಂಗಳೂರಿನಲ್ಲಿ ಬಂದರೆ ಬೇರೆ ದೇಶದಿಂದ ಬೆಂಗಳೂರಿಗೆ ಪ್ರವಾಸ ಬಂದರು ಅಂದರೆ ಎಲ್ಲರೂ ಡ್ರೆಸೆನ್ಸ್ ಡ್ರೆಸ್ ಬಟ್ಟೆಗಳ ಪರ್ಚೇಸ್ ಮಾಡುವಂತಹದ್ದು ಅಲ್ಲಿ ಹೆಚ್ಚಾಗಿ ಯಾವ ಆಹಾರ ಬಳಸ್ತಾರೆ ಅಂತ ಕೇಳಿ ಮತ್ತು ಅದನ್ನು ತಿನ್ನೊಹಂತದಾಗಿರ್ಬೋದು ಬೆಂಗಳೂರಲ್ಲಿ ಏನು ಫೇಮಸ್ ಅಂತ ಗೊತ್ತಿಲ್ಲ ಆದರೂ ಎಲ್ಲ ಕ್ವಾಲಿಟಿ ಚೆನ್ನಾಗಿರತ್ತೆ ಅಂತ ಅವರಿಗೆ ಇಷ್ಟ ಆಗಿದ್ದು ತೊಗೊಂಡು ಹೋಗ್ತಾರೆ ಅವರೆಲ್ಲ ಅದಕ್ಕೇ ನಮ್ಮ ಬೆಂಗಳೂರು ಸ್ವಲ್ಪ ಚೆನ್ನಾಗೆ ಎಲ್ಲ ಎಲ್ಲರಿಗೂ ಗೊತ್ತಿರುವಂತಹ ಊರು ಇದು ಬೆಂಗಳೂರು ಆಮೇಲೆ ಈ ಕಡೆ ಬೆಂಗಳೂರು ಸೈಡ್ ಬಿಟ್ಟು ಹೋದರೆ ದಾಂಡೇಲಿ ಅಂತ ಒಂದೂರು ಇದು ಪಶ್ಚಿಮ ಘಟ್ಟಗಳ ಮೇಲಿರುವ ದಾಂಡೇಲಿಯು ದಾಂಡೇಲಿ ಊರೇ ಒಂಥರ ಫುಲ್ ಹಚ್ಚ ಹಸಿರಾಗಿ ಹಚ್ಚ ಹಸಿರಾಗಿ ಸು ತುಂಬನೇ ಸುಂದರವಾಗಿ ಕಾಣುವಂಥದ್ದು ಮತ್ತು ಯಾವುದು ಹಸಿರಿನಿಂದ ಕೂಡಿರತಕ್ಕಂತಹದ್ದು ಮತ್ತು ಕಾಳಿ ನದಿ ಇದು ಪ್ರಮುಖವಾಗಿ ಇದು ಕಾಳಿ ನದಿ ಅಂತಾರಲ್ವಾ ಕಾಳಿ ನದಿಯ ದಂಡ್ ದಡದ ಮೇಲಿದೆ ದಡದಲ್ಲಿದೆ ಆಮೇಲೆ ದಾಂಡೇಲಿಯಲ್ಲಿ ಇದು ಟೂರ್ ಹೋಗ್ತಾರಲ್ವಾ ಆವಾಗ ಆಟಾಡೋವಂಥದ್ದು ಗೇಮ್ಸ್ ಆಟಾಡೋವಂತಹದ್ದು ತುಂಬಾನೇ ಇದ್ದಾವಲ್ಲಿ ಹಾಗಾಗಿ ಅಲ್ಲಿ ದಾಂಡೇಲಿಗೆ ತುಂಬ ಜನ ಪ್ರವಾಸಿಗರು ಹೋಗ್ತಾರೆ ಆಮೇಲೆ ಕೆಮ್ಮಣ್ಣುಗುಂಡಿ ಇದು ಸುಂದರವಾದ ಉದ್ಯಾನಗ ಉದ್ಯಾನವನಗಳು ಮತ್ತು ಕೆಮ್ಮಣ್ಣುಗುಂಡಿ ಅಥವಾ ಇದನ್ನು ಇನ್ನೊಂದು ಹೆಸರಿಂದಲೂ ಕರೀತಾರೆ ಕೆಮ್ಮಣ್ಣುಗುಂಡಿಯನ್ನು ಕೆ ಆರ್ ನಗರ ಮತ್ತು ಕೆ ಆರ್ ಬೆಟ್ಟಗಳು ಪರಿಪೂರ್ಣವಾದ ಬೇಸಿಗೆಯಲ್ಲಿ ವಿಶ್ರಾಂತಿಯನ್ನು ನೀಡುತ್ತಿದು ಈ ಉದ್ಯಾನವನಗಳು ಇರ್ತವಲ್ವಾ ಆ ಉದ್ಯಾನವನ ಅಂದರೆ ಮಡ ಮರಗಳು ಗಿಡಗಳು ಎಲ್ಲ ಆಗಿರ್ತಾರೆ ಅದರಿಂದ ಸ್ವಲ್ಪ ವಾತಾವರಣ ವಾತಾವರಣ ತಂಪಾಗಿರುತ್ತಲ್ವಾ ಹಾಗಾಗಿ ಇದನ್ನು ವಿಶ್ರಾಂತಿಯನ್ನು ಪಡೆಯೋದಕ್ಕೆ ಇದು ಸೂಕ್ತವಾದ ಜಾಗ ಕೆಮ್ಮಣ್ಣುಗುಂಡಿ ಜಾಸ್ತಿ ಬೇಸಿಗೆಯಲ್ಲಿ ಇಲ್ಲಿಗೆ ಹೋಗ್ತಾರೆ ಎಲ್ಲ ಜನಗಳು ಇದು ತೀರ್ಥಹಳ್ಳಿ ಇಲ್ಲೇ ಹತ್ತಿರದಲ್ಲೇ ಬರುತ್ತೆ ಈ ಶಿವಮೊಗ್ಗ ಹತ್ತಿರ ಇದು ತೀರ್ಥಹಳ್ಳಿ ತುಂಗಾ ನದಿ ದಂಡೆ ಮೇಲಿರುವ ಒಂದು ವಿಲಕ್ಷವಾದ ಅಂದರೆ ವಿಶಾಲವಾದ ತುಂಗಾ ನದಿ ದ ತುಂಗಾ ನದಿಯ ದಂಡೆ ಮೇಲಿರುವ ವಿಶಾಲವಾದ ಒಂದು ಪುಟ್ಟ ಪಟ್ಟಣ ಇದು ಇದು ಚಿಕ್ಕ ಪಟ್ಟಣವಾಗಿರುತ್ತೆ ಇದು ಶಿವಮೊಗ್ಗ ಜಿಲ್ಲೆಯ ತಾಲೂಕು ಕೇಂದ್ರ ಕೇಂದ್ರವಾಗಿರುತ್ತೆ ಇದು ಪವಿತ್ರವಾದ ತುಂಗಾ ನದಿಯ ಭಾರತೀಯ ಪುರಾತನಗಳಿಗೆ ಮತ್ತು ಪ್ರಾಮುಖ್ಯತೆಯನ್ನು ಹೆಸರುವಾಸಿಯಾಗಿದೆ ಇದರಿಂದ ತೀರ್ಥಹಳ್ಳಿ ಸೈಡ್ ಹೋದರೆ ಅಲ್ಲಿ ನೋಡುವಂತಹ ಪ್ಲೇಸ್ಗಳು ಅಷ್ಟು ಏನಿಲ್ಲ ಅಲ್ಲಿ ದೇವಸ್ಥಾನಗಳು ಪುರಾತನ ದೇವಸ್ಥಾನಗಳಿದೆ ಅದನ್ನೆಲ್ಲ ನೋಡ್ಬೋದು ಆಮೇಲೆ ಈಗಲೂ ಸಹ ತೀರ್ಥಹಳ್ಳೀಲಿ ಬಾವಿಗಳನ್ನು ಬಳಸುವಂತಹದ್ದು ಕಾಣ್ತೀವಿ ಜಾಸ್ತಿ ನಾವು ಮತ್ತೆ ಹಳೇ ಕಾಲದಲ್ಲಿರುವಂತಹ ಶಾಲೆಗಳಾಗಿರ್ಬೋದು ಆ ಶಾಲೆಗಳು ದೇವಾಲಯ ಮತ್ತು ವಸ್ತುಗಳು ಬಳಸುವಂತಹ ವಸ್ತುಗಳಾಗಿರ್ಬೋದು ಮತ್ತು ವಾತಾವರಣ ಗಿಡಗಳು ನಮಗೆ ಸಾಕಷ್ಟು ಗಿಡಗಳು ಗೊತ್ತಿರಲ್ಲ ಅಲ್ಲಿ ಬೇರೆ ಬೇರೆ ಜಾತಿಗಳ ಗಿಡಗಳನ್ನು ನಾವಲ್ಲಿ ನೋಡ್ಬೋದು ಹಾಗೆ ಈ ಕಡೆ ಮತ್ತೆ ಹಂಪಿ ಈ ಉಡುಪಿ ಸೈಡ್ ಆ ಕಡೆ ಎಲ್ಲಾದ್ರು ಹೋ ಮತ್ತೆ ಅಲ್ಲಿ ಒಂದು ಕುದುರೆಮುಖ ಅಂತ ಊರು ಬರುತ್ತೆ ಕುದುರೆಮುಖವನ್ನು ಹೋಲುವ ಪರ್ವತಗಳ ಮೂಲಕ ಜನಪ್ರಿಯವಾಗಿದೆ ಆ ಊರು ನೋಡೋದಕ್ಕೆ ಮೇಲಿಂದ ವಿಮಾನದಿಂದ ಮೇಲಿಂದ ಸುತ್ ಮೇಲುಗಡೆ ಎಲ್ಲರು ನೋಡಿದ ಅಂದರೆ ಆ ಊರು ಕುದುರೆ ಮುಖವನ್ನು ಹೋಲೋದ್ರಿಂದ ಇದನ್ನು ಕುದುರೆಮುಖ ಅಂತ ಹೆಸರಿಡಲಾಗಿದೆ ಅಂತ ಕರೀತಾರೆ ಇದು ತನ್ನ ವೈವಿಧ್ಯ ಮತ್ತು ರಮಣೀಯವಾದ ಸೌಂದರ್ಯಕ್ಕೆ ಹೆಸರುವಾಸಿ ಅದೇ ಮೇಲಿಂದ ನೋಡಿದಾಗ ಕುದುರೆದು ಮುಖ ಹೇಗೆ ಕಾಣುತ್ತೋ ಅದೇ ಥರ ಆ ಕುದುರೆಮುಖದ ಟೈಪ್ ಹಚ್ಚ ಹಸಿರಾಗಿ ಫುಲ್ ಹಚ್ಚ ಹಸಿರಾಗಿ ಕಾಣುವಂತಹ ಪ್ರಜೆ ಪ್ರದೇಶ ಆಗಿರುತ್ತದು ಚೆನ್ನಾಗಿದೆ ಪ್ರದೇಶ ಅಲ್ಲಿ ರಮಣೀಯವಾಗಿ ಅಂದರೆ ತುಂಬಾನೇ ತುಂಬಾನೇ ಸೌಂದರ್ಯವಾಗಿರತಕ್ಕಂಥ ಪ್ರದೇಶ ಅದು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಅದು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಹೋಗ್ತೀವಲ್ವಾ ಅಲ್ಲೋದಾಗ ಚೆನ್ನಾಗೆ ಆಮೇಲೆ ಅಲ್ಲಿ ಹೆಚ್ಚಾಗಿ ವಿದೇಶಿಯರು ಬಂದಾಗ ಏನು ವಿದೇಶಿಯರು ಬಂದಾಗ ಕಾಫಿ ಬೆಳಿತಾರಲ್ವಾ ಆ ಕಡೆನೂ ಬೆಳಿತಾರೆ ಕಾಫಿ ಬೆಳಿತಾರೆ ಮೆಣಸು ಏಲಕ್ಕಿ ಲವಂಗ ಚಕ್ಕೆ ಹೀಗೆ ಮಸಾಲೆ ಐಟಮ್ಸ್ ಈ ಥರ ಮಸಾಲೆ ಐಟಮ್ಸ್ ಎಲ್ಲ ಬೆಳೆಯೋದ್ರಿಂದ ಆ ಕಡೆ ಎಲ್ಲ ಇದು ಖರೀದಿಯನ್ನು ಮಾಡೋದೇ ಸಾಂಬಾರು ಪದಾರ್ಥಗಳನ್ನು ಖರೀದಿ ಜಾಸ್ತಿ ಮಾಡ್ತಾರೆ ಆಮೇಲೆ ಪಟ್ಟದಕಲ್ಲು ಪಟ್ಟದಕಲ್ಲು ಅಂದರೆ ಇದು ಹಿಂದೂ ಮತ್ತು ಜೈನ ಧರ್ಮಗಳ ನಿಧಿ ನಿಧಿ ಪಟ್ಟದಕಲ್ಲು ಐಹೊಳೆ ಬಾದಾಮಿ ಪಟ್ಟದಕಲ್ಲು ಇದು ಚಾಲುಕ್ಯ ವಸ್ತ್ ವಾಸ್ತುಶಿಲ್ಪ ಇದೆಯಲ್ಲ ಇದು ಆವಾಗಿನ ಕಾಲದ ಹೊಯ್ಸಳರು ಚಾಲುಕ್ಯರು ಮತ್ತು ಡಚ್ಚರು ಫ್ರೆ ಪೋರ್ಚುಗಲ್ ಇದು ನಮ್ಮ ಯೂರೋಪ್ ಖಂಡ ಇದೆಯಲ್ಲ ಆವಾಗಿನ ಆವಾಗಿನ ಕಾಲದ್ದಿದು ಪುರಾತನ ಕಾಲದ್ದು ಐಹೊಳೆ ಬಾದಾಮಿ ಪ್ ಬಾದಾಮಿ ಕಲ್ಲು ಪಟ್ ಬಾದಾಮಿ ಪಟ್ಟದಕಲ್ಲು ಈ ಥರ ವಾಸ್ತುಶಿಲ್ಪಗಳೇ ಅತ್ಯುತ್ತಮ ಪ್ರಾಧಾನ್ಯವಾಗಿರತ್ತೆ ಪಟ್ಟದಕಲ್ಲು ಆವಾಗಿನ ಚಾಲುಕ್ಯರು ಪಲ್ಲವರು ಅವರೆಲ್ಲ ಬಂದಿದ್ದರಲ್ಲ ಆಳ್ವಿಕೆ ಮಾಡೋ ಮಾಡಿದ್ದು ಅದೆಲ್ಲ ಪಟ್ಟದಕಲ್ಲಲ್ಲಿ ಅದೇ ಇದು ಕಲ್ಲಿನಿಂದ ಮಾಡಿರತಕ್ಕಂತಹ ತೇರುಗಳಾಗಿರ್ಬೋದು ಮತ್ತು ದೇವಾಲಯಗಳಲ್ಲಿ ಮೂಡಿರತಕ್ಕಂತಹ ಶಿಲೆಗಳು ಶಿಲೆಗಳಾಗಿರ್ಬೋದು ಆಮೇಲೆ ಅಲ್ಲಿ ಸಂಸ್ಕೃತಿಗಳು ಸಂಸ್ಕೃತಿಗಳು ಕಲಿಯುವಂಥದ್ದು ತುಂಬಾನೇ ಇರುತ್ತೆ ಪ ಸಂಸ್ಕೃತಿಗಳು ಮತ್ತು ನೋಡುಬೋದಾ ನೋಡುವಂತಹ ಸೌಂದರ್ಯವರ್ಧಕಗಳ ಇದು ಕೆ ಚಿತ್ರ ಕೆತ್ತನೆಗಳು ಹಾಗೆ ದೇವಾಲಯಗಳಲ್ಲಿ ಮೂರ್ತಿ ಕೆತ್ತನೆ ಮತ್ತು ಗ್ರಂಥಗಳು ಲಿಪಿ ಗ್ರಂಥಗಳು ಆವಾಗಿನ ಕಲ್ಲಲ್ಲೇ ಗೋಡೆ ಮೇಲೆಲ್ಲ ಬರೆದಿರತಕ್ಕಂತಹ ಕೆತ್ತನೆಗಳು ಅವನ್ನ ಮಾರೋಕ್ಕೆ ಅಂತಲೇ ಮಾರಾಟಗಾರರು ಫೋಟೋಸ್ ಫೋಟೋ ತೆಗೆದುಬಿಟ್ಟು ಅವನ್ನು ಕಾಪಿ ಮಾಡಿಸಿಕೊಂಡು ಹೊರದೇಶದಿಂದ ಬಂದಿರತಕ್ಕಂಥವರಿಗೆ ಅವನ್ನ ಮಾರಾಟ ಬೇಕಾದವರಿಗೆ ಮಾರಾಟ ಮಾಡಿಕೊಂಡು ವ್ಯಾಪಾರ ಮಾಡ್ತಾರೆ ಮತ್ತೆ ಟೂರಿಸ್ಟ್ ಪ್ಲೇಸಸ್ಗಳನ್ನು ತೋರಿಸೋಕೆ ಅಂತಲೇ ಅಲ್ಲಿ ಈ ಕೆಲಸದವರು ಇರ್ತಾರೆ ಅದಕ್ಕೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಐಹೊಳೆ ಅವರೆಲ್ಲ ಪುರಾತನ ಕಾಲದವು ರಾಜರ ಆಳ್ವಿಕೆ ಮಾಡಿರತಕ್ಕಂತಹ ಸ್ಥಳಗಳು ಇವೆಲ್ಲ ಐಹೊಳೆ ಪಟ್ಟದಕಲ್ಲು ಅವೆಲ್ಲ ಮತ್ತು ಬೇರೆ ಹೊರದೇಶೀಯರು ನಮ್ಮ ಕರ್ನಾಟಕಕ್ಕೆ ಬಂದಾಗ ಜಾಸ್ತಿ ಪರ್ಚೇಸ್ ಮಾಡೋದಂದ್ರೆ ರೇಷ್ಮೆ ಸೀರೆ ಬಂಗಾರ ಬಂಗಾರಗಳು ಪರ್ಚೇಸ್ ಮಾಡ್ತಾರೆ ಆಮೇಲೆ ತಾಮ್ರ ಆಮೇಲೆ ಜವಳಿ ಆಭರಣಗಳು ಮತ್ತು ಮಣ್ಣು ಕರಾವಳಿ ತೀರಗಳಲ್ಲಿರತಕ್ಕಂತಹ ಮಣ್ಣುಗಳಿರತ್ತಲ್ಲ ಜಾಸ್ತಿ ಖರೀದಿ ಮಾಡ್ತಾರೆ ಜೇಡಿಮಣ್ಣು ಮತ್ತೆ ಮಡಿಕೇರಿಗೆ ಹೋದರೆ ಜಾಸ್ತಿ ಮಡಿಕೆಯನ್ನು ಉಪಯೋಗಿಸ್ತಾರೆ ಅನ್ಸತ್ತೆ ಅದಕ್ಕೆ ಮಡಿಕೇರಿಯಲ್ಲಿ ಮಡಿಕೆ ಮಾರೋದ್ರಿಂದ ಅದು ಮಡಿಕೇರಿ ಅಂತ ಹೆಸರು ಪಡೆದಿರ್ಬೋದು ಮಡಿಕೆಗಳು ಜಾಸ್ತಿ ಯೂಸ್ ಮಾಡ್ತಾರೆ ಖರೀದಿಸ್ ಖರೀದಿಸ್ತಾರೆ ಕೂಡ ಹೊರದೇಶಿಗರು ಮತ್ತೆ ಸೀರೆಗಳು ಮತ್ತು ಕರಕುಶಲ ವಸ್ತುಗಳು ಉಪಯೋಗ ಆಗುವಂತಹ ನಮ್ಮ ಕರ್ನಾಟಕದಲ್ಲಿ ಏನೇನು ಉಪಯೋಗ ಆಗುತ್ತೋ ಅವರಿಗೆ ಅಂತಹ ವಸ್ತುಗಳನ್ನು ತೊಗೊಳ್ತಾರೆ